ನಮಸ್ತೆ ಶುಭ ಸಂಜೆ ಹೇಳಿ ಏನಾಗಬೇಕಾಗಿತ್ತು ಹೌದು ಹೇಳಿ ಮೇಡಮ್ ಹಾಂ ನೀವು ಅಂದರೆ ನೀವು ಯಾವ ರೀತಿ ಖಾತೆಯನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ತೆಗೀಬೇಕು ಅಂದ್ಕೊಂಡಿದ್ದೀರಾ ಹೌದು ಹೌದಾ ಸರಿ ಆಯಿತು ಹೌದಾ ಹಾಂ ಹಾಗಿದ್ದರೆ ನೀವು ಯಾವಾಗ ಬರ್ತಿದ್ದೀರಾ ಏನೇನು ತರಬೇಕಂತ ಗೊತ್ತಾ ಹಾಂ ನಿಮ್ದು ಏನೇನು ಬೇಕಿತ್ತು ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಹೇಳಿ ಹೇಳಿ ಹೇಳಿ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಝ್ ಚಿತ್ರ ಹಾಗೆ ಆಮೇಲೆ ನಿಮ್ಮದು ಪ್ಯಾನ್ ಕಾರ್ಡು ಹೀಗೆ ಹಲವಾರು ಬೇಕಾಗುತ್ತೆ ನೀವು ಇದನ್ನು ಸದ್ಯಕ್ಕೆ ತಗೊಂಡು ಬಂದಿರಿ ಆಮೇಲೇ ನಿಮಗೆ ಏನು ಬೇಕಾಗಿತ್ತು ನಾನು ನಿಮಗೆ ಹೇಳ್ತೀನಿ ಹಾಂ ಬೇಡ ಬೇಡ ಇವತ್ತು ಸಮಯ ಮು ಇಲ್ಲ ಹೇಳಿ ಕೇಳಿ ಒಂದು ನಿಮಿಷ ಸಮಯ ಮುಗಿದ್ಹೋಗಿದೆ ಮೇಡಮ್ ಸೋ ನೀವು ಇವತ್ತು ತರೋದ್ ಬೇಕಾಗಿಲ್ಲ ನೀವು ನಾಳೆ ಕೂಡ ರಜೆ ಇದೆ ನಮ್ಮ ಕ ನಮ್ಮದು ಬ್ಯಾಂಕ್ ರಜೆ ಇರುತ್ತೆ ಇದಕ್ಕೆ ಸರ್ಕಾರಿ ರಜೆ ಕೊಟ್ಟಿದ್ದಾರೆ ಆದ್ದರಿಂದ ನೀವು ನಾಳಿದ್ದು ಅಂದರೆ ಸೋಮವಾರ ನೀವು ತಗೊಂಡು ಬರ್ಬೋದು ಅಂದರೆ ನೀವು ನೀವು ಬೆಳಗ್ಗೆ ಬನ್ನಿ ಒಂಬತ್ತು ಗಂಟೆ ಹಂಗೆ ಬನ್ನಿ ಬನ್ನಿ ಯಾಕಂದರೆ ನಾನು ಕ ನಾನು ಬ್ಯಾಂಕಲ್ಲಿ ಒಂಬತ್ತು ಗಂಟೆ ಹಂಗೆ ಇರ್ತೀನಿ ಆಗ ನೀವು ಒಂಬತ್ತು ಗಂಟೆ ಹಂಗ್ ಬರ್ಬೋದು

ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಬನ್ನಿ ಆದರೆ ನಾನಿರ್ತೀನಿ ಅಂದರೆ ನೀವು ನಾನಿದ್ದರೆ ಸ್ವಲ್ಪ ಏನಾದರೂ ಕೇಳ್ಬೋದು ಏನಾದರೂ ಇದ್ದರೆ ನಿಮಗೆ ಏನಾದರೂ ಸಂಶಯಗಳಿದ್ದರೆ ನನ್ನ ಹತ್ರ ಕೇಳ್ಬೋದಿತ್ತು ಆದ್ರಿಂದ ನೀವು ಬನ್ನಿ ನೀವು ಬಂದಾಗ ನಮ್ಮದು ಎಲ್ಲ ಇರ್ತಾರೆ ಸಹಾಯಕರು ಆದ್ದರಿಂದ ನಿಮಗೆ ಸಹಾಯ ಆಗುತ್ತೆ

ಹೌದೌದು ಇದೇ ದೂರವಾಣಿ ಸಂಖ್ಯೆ ದನ್ ಧನ್ಯವಾದಗಳು